ಭಾರತದಲ್ಲಿ ಹಲವಾರು ನೃತ್ಯ ಪ್ರಕಾರಗಳಿವೆ ಅದರಲ್ಲಿ ಭರತನಾಟ್ಯ ಕಥಕ್ಕಳಿ ಮತ್ತು ಇನ್ನೂ ಹಲವಾರು ದೇಶದ ದೇಶದಲ್ಲಿ ಪ್ರಕ ಹಲವಾರು ಪ್ರಕಾರಗಳಿವೆ ನೃತ್ಯ ಪ್ರಕಾರಗಳಿವೆ ಅವುಗಳಲ್ಲಿ ನಮಗೆ ಅತ್ಯಮೂಲ್ಯವಾದ ಒಂದು ಯಾವುದು ಅಂದರೆ ಈ ಹೆಚ್ಚು ತಾಳ್ಮೆ ಉಳ್ಳಂಥ ಪ್ರಕಾರಗಳಾದ ಭರತನಾಟ್ಯ ಭರತನಾಟ್ಯ ನಮ್ಮ ಕರ್ನಾಟಕದಲ್ಲಿ ಸುಪ್ರಸಿದ್ಧವಾದ ಅದೊಂದು ನೃತ್ಯ ಪ್ರಕಾರ ಮತ್ತು ಹೆಚ್ಚು ಪರಿಣಿತಿಯನ್ನು ಮತ್ತು ನಮ್ಮ ಸಂಸ್ಕೃತಿ ಕರ್ನಾಟಕ ಸಂಸ್ಕೃತಿಯಲ್ಲಿ ಹೆಚ್ಚು ಬಳಸುವಂಥದ್ದೇ ಭರತನಾಟ್ಯ ಈ ಭರತನಾಟ್ಯದಲ್ಲಿ ಈ ಫೇಮಸ್ ಆಗಿರೋವ್ರು ಅಂದರೆ ಪ್ರಸಿದ್ಧಿ ಪಡೆದಿರೋವ್ರು ನನಗೆ ತಿಳಿದಿರುವ ಹಾಗೆ ಒಬ್ಬರು ಮಯೂರಿ ಅಂತ ಅವರನ್ನು ನಾಟ್ಯ ಮಯೂರಿ ಅಂತಾನೂ ಕರೆಯುತ್ತಾರೆ ಅವರು ಕೆಲವೊಮ್ಮೆ ಝೀ ವಾಹಿನಿ ವಾಹಿನಿಯೂ ಕೂಡಾ ಬಂದಿದ್ದರು ಅದರಿಂದ ನಾನು ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ ಮತ್ತು ಹೆಚ್ಚು ಕಾಲ ಹೇಳ್ಬೇಕು ಅಂದರೆ ಕೇರಳದಲ್ಲಿ ಸುಪ್ರಸಿದ್ಧಿಯ ಭರತನಾಟ್ಯ ಯಾವುದಪ್ಪಾ ಅಂದರೆ ಕಥಕ್ಕಳಿ ಅವರಲ್ಲಿ ಅದು ಒಂದು ಜನಪ್ರಿಯ ನೃತ್ಯ ಇನ್ನು ಇನ್ನೂ ಹಲವಾರು ನೃತ್ಯ ಪ್ರಕಾರಗಳಿವೆ ಅದರಲ್ಲಿ ನನಗೆ ಕರ್ನಾಟಕದ್ದು

ತಿಳಿದ ಮಟ್ಟಿಗೆ ಹೇಳಬೇಕು ಅಂದರೆ ಅದೇ ನನಗೆ ಗೊತ್ತಿರೋದು ಇನ್ನು ನೃತ್ಯ ಪಟು ಅಂದರೆ ಮಯೂರಿ ಅವರೇ ಇಷ್ಟು ಇಷ್ಟು ಗೊತ್ತು ಅಂತ ಅನ್ಕೋತೀನಿ ಇನ್ನೂ ಹೆಚ್ಚು ತಿಳ್ಕೊಬೇಕು ನಾನು ಅದರಿಂದ ಇನ್ನೂ ಹೆಚ್ಚು ಹೆಚ್ಚಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ನೃತ್ಯಪಟುವಿನ ಬಗ್ಗೆ ಹೇಳ್ಬೇಕಾದ್ರೆ ಇನ್ನೂ ಆಸಕ್ತಿ ತುಂಬಾ ಇದೆ ಅದರಲ್ಲಿ ಹೆಚ್ಚು ಪರಿಣಿತಿ ಹೊಂದೋರು ಮಹಿಳೆಯರು ಮತ್ತು ಪುರುಷರು ಕೂಡ ಅದರಲ್ಲಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅದರಲ್ಲಿ ಕೆಲವೊಂದು ನಾಮಧೇಯಗಳು ನನಗೆ ತಿಳಿದಿಲ್ಲ ಆದರೆ ತಿಳ್ಕೊಳೋಕ್ಕೆ ಪ್ರಯತ್ನ ಪಡ್ತೀನಿ